ನನಗೆ ರನ್ನಿಂಗ್ ಮೇಲೆ ತುಂಬ ಆಸಕ್ತಿ ಇದೆ ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ನನಗೆ ಸ್ಪೋರ್ಟ್ಸಿಗೆ ನಾನು ತುಂಬ ಆದ್ಯತೆ ನೀಡುತ್ತೀನಿ ಮತ್ತು ನನ್ನ ರನ್ನಿಂಗು ನನ್ನ ದಿನನಿತ್ಯದ ಒಂದು ಅದೊಂದು ಪಾರ್ಟ್ ಆಗಿ ನನ್ನ ಲೈಫಲ್ಲಿದೆ ಯಾಕೆಂದರೆ ನಾನು ಚಿಕ್ಕವನಿಂದ ನಾನು ತುಂಬ ಫಿಟ್ಟಾಗಿದ್ದೀನಿ ತುಂಬ ಸ್ಪೋರ್ಟ್ಸಿಗೆ ನಾನು ಇಷ್ಟಪಡಿಸ್ತೀನಿ ಆ ಸ್ಪೋಟ್ಸು ಆದ್ದರಿಂದ ನನಗೆ ರನ್ನಿಂಗ್ ತುಂಬ ಇಷ್ಟ ರನ್ನಿಂಗಲ್ಲಿ ನನಗೆ ನಗು ಬರಿಸುವ ಸಂದರ್ಭ ಏನಂದರೆ ನಾನು ಸ್ಪೋರ್ಟ್ಸಲ್ಲಿ ತುಂಬ ಪಾರ್ಟಿಸ್ಪೇಟ್ ಮಾಡೋದರಿಂದ ನಾನು ಪ್ರತಿ ಪಾರ್ಟಿಸಿಪೇ ಪ್ರತಿ ಸ್ಪೋಟ್ಸಿಗೂ ನಾನು ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಸ್ಕೂಲ್ಗಳ ಮೇಲೆಲ್ಲ ನಾನು ಸ್ಪೋರ್ಟ್ಸನ್ನು ಆಡಿದ್ದೀನಿ ಆ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ನನಗೆ ನಾನು ರನ್ನಿಂಗ್ ಯಾವಾಗ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲೇನೋ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಇಂಡಿವಿಜಲ್ ಸ್ಕೂಲಿಂದ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ರಿಲೇ ಇತ್ತು ಫೋರ್ ಹಂಡ್ರೆ ಅಂಡ್ರೆ ಅಂಡ್ರೆಡ್ ಇಂಟು ಫೋರ್ ರಿಲೇ ಇದ್ದಾಗ ನಾಲ್ಕು ಜನ ಇರ್ತಾರೆ ಆವಾಗ ಒಬ್ಬರು ಶ್ಟಾಟ್ ಮಾಡಿದಾಗ ಫಶ್ಟ್ ಹಂಡ್ರೆಡ್ ಮೀಟರ್ ಬಂದು ರಿಲೇದು ಒಂದು ಕಡ್ಡಿ ಕೊಡಬೇಕು ಅದನ್ನೇನಂತಾರೆ ನಾವು ಅದು ಎಕ್ಸ್ಚೇಂಜ್ ಮಾಡ್ಬೇಕು ನ ಇಲ್ಲಾಂದರೆ ನಮ್ಮ ಕೈಲಿರೋದನ್ನ ಇನ್ನೊಬ್ಬ ನಮ್ಮ ಟೀಮ್ ಪಾರ್ಟ್ನರ್ಗೆ ನಾವು ಕೊಡಬೇಕು ಆ ನಂತರ ಅವ ಅವರು ಹಂಡ್ರೆಡ್ ಮೀಟರಿಂದ ಇನ್ನೊಂದು ನೆಕ್ಸ್ಟ್ ಅಂಡ್ರೆಡ್ ಮೀಟರ್ಗೆ ಅವ್ರು ಓಡ್ತಾರೆ ಹಂಗೆ ಇನ್ನೊಬ್ಬ ಪಾರ್ಟ್ನರಿಗೆ ಕೊಡಬೇಕು ಹಂಗೆ ನಾವು ಫೋರ್ ಹಂಡ್ರೆಡ್ ಮೀಟರ್ ಫುಲ್ಲನ್ನ ಮುಗಿಸ್ಬೇಕು ನಾನೇನು ಮಾಡಿದ್ದೆ ಅಂದರೆ ನಾನು ಎರಡನೇ ಸ್ಥಾನದಲ್ಲೇನೋ ನಿಂತಿದ್ದೆ ಮೊದಲ್ನೇ ಸ್ಥಾನದಲ್ಲಿ ಮೊದ್ ನನ್ನ ಗೆಳೆಯ ಓಡಿ ಬಂದು ನೂರಿನ್ ಮೀಟರು ನನ್ನ ಹತ್ರ ಬಂದು ತಲುಪೋ ಅಷ್ಟಾಗಿ ನಾನು ಆ ಕ ಅದು ಕಡ್ಡಿ ರಿಲೇದು ರಾಡನ್ನು ನಾನು ಇ ಕೈಲಿ ಇಸ್ಕೊಳ್ದೆ ನಾನು ಓಡ್ಬಿಟ್ಟಿದ್ದೆ ಇದು ನನ್ಗೆ ಈಗಲೂ ಕೂಡ ತುಂಬ ನಗು ಬರುವ ಸಂಗತಿ ಯಾಕಂದರೆ ಅವಾಗ ನಮ್ಗೆ ಅಷ್ಟು ತಿಳಿದಿರ್ಲಿಲ್ಲ ಮತ್ತು ಅಷ್ಟು ಪ್ರಾಕ್ಟೀಸ್ ಕೂಡ ನಾವು ಮಾಡ್ತಿರಲಿಲ್ಲ ಆವಾಗ ಸುಮ್ಮನೆ ಹಂಗೆ ಹೋಗ್ತಿದ್ವಿ ಡೈರೆಕ್ಟ್ ನಾವು ರಿಲೇಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಈ ರೀತಿ ನಾವು ಪ್ರ್ಯಾಕ್ಟಿಸಿಗೆಲ್ಲ ಹೋಗಿ ಈ ಥರ ನಾವು ಅವಾಂತರ ಮಾಡಿಕೊಂಡಿದ್ವಿ ಇದು ನಾನು ನೆನೆಸ್ಕೊಂಡು ಈಗಲೂ ನಗ್ತೀನಿ ನಾನು ರನ್ನಿಂಗ್ ಸಂಬಂಧಿತ ಇದು ನನ್ನ ಜೋಕು ಮತ್ತು ನಾನು ರನ್ನಿಂಗ್ ಮಾಡೋ ಈ ಪ್ರತಿ ದಿವ್ಸನೂ ನಾನು ರನ್ನಿಂಗ್ ಬಿಡ್ದೆಲೇ ಮಾಡ್ತೀನಿ ಆ ಸಂದರ್ಭದಲ್ಲಿ ನಾಯಿಗಳು ಬೆಳಗ್ಗೆ ಹೊತ್ತು ನಾವು ಜಾಗಿಂಗ್ ಹೋಗ್ಬೇಕಾರೆ ನಾಯಿಗಳು ಅಟ್ಟಾಡ್ಸ್ಕೊಂಡ್ ಬಂದಿರೋ ಸಂಬಂಧವೂ ನನಗಿದೆ ಯಾಕಂದರೆ ನಾನು ಓಡ್ಬೇಕಾದ್ರೆ ಅಲ್ಲಿ ನಮ್ಮ ಶ್ಟೇಡಿಯಮ್ಮಲ್ಲಿ ಗ್ರೌಂಡಲ್ಲಿ ನಾಯಿಗಳು ತುಂಬ ಬರ್ತವೆ ಆ ಸಂದರ್ಭದಲ್ಲಿ ಒಂದೆರಡು ಮೂರು ಟೈಮ್ ನಾಯಿಗಳು ಅಟ್ಟಾಡ್ಸ್ಕೊಂಡ್ ಬಂದೈತೆ ಆವಾಗ ನಾನು ಎದ್ದೆನೋ ಬಿದ್ದೆನೋ ಅಂತ ಓಡಿರೋ ಟೈಮ್ ಕೂಡ ಇದೆ